ಹದಿನಾರು ನೂರ ಇಪ್ಪತ್ತೆಂಟು ಸಾವಿರ್ದ ಒಂಬೈನೂರ ತೊಂಬತ್ತೆರಡು ಸಾವಿರ್ದ ಎಂಟುನೂರ ಎಪ್ಪತ್ತೈದು ಒಂದು ಲಕ್ಷದ ಹದಿನೈದು ಸಾವಿರ್ದ ಒಂಬೈನೂರ ಎಂಬತ್ತು ಹತ್ತು ಲಕ್ಷ ತೊಂಬತ್ತೈದು ಸಾವಿರ್ದ ನೂರ ಇಪ್ಪತ್ತೈದು